ಹಲೋ ಹೇಳಿ ಹೌದು ಆ ಶಾಪ್ ನಮ್ಮದೆ ಮೊಬೈಲ್ ಪರ್ಚೆಸ್ ಮಾಡಲು ಬಂದಿದ್ರ ನಮ್ಮ ಹತ್ರ ವಿವೋ ಒಪ್ಪೋ ನೋಕಿಯ

ಹಲವಾರು ಮೊಬೈಲ್ಗಳು ಸಿಗ್ತಾವೆ ನಿಮ್ಗೆ ಯಾವ ಮೊಬೈಲ್ ಬೇಕಾಗಿತ್ತು ವಿವೋದಲ್ಲಿ ಯಾವುದು ಹೌದ ಒಂದು ಇದೆ ವಿವೋ ಟಿ ಒನ್ ಎಸ್ ಅಂತ ಟಿ ಒನ್ ಎಸ್ ಅದ್ರದ್ದು ಬ್ಯಾಟ್ರಿ ಐದು ಸಾವಿರ ಎಮ್ ಎಚ್ ಕ್ಯಾಮ್ರ ಐವತ್ತು ಎಮ್ ಪಿ ಮತ್ತೆ ಸ್ಟೋರೇಜ್ ಒನ್ ಟ್ವೆಂಟಿ ಏಯ್ಟ್ ಥರ್ಟಿ ಏಯ್ಟ್ ಮತ್ತು ರ್ಯಾಮ್ ಫೈವ್ ಜಿ ಬಿ ರ್ಯಾಮ್ ಫೋರ್ ಪ್ಲಸ್ ಒನ್ ಜಿ ಬಿ ಇರ್ತದೆ ಆ ಮೊಬೈಲ್ ಚೆನ್ನಾಗಿ ಬರ್ತದೆ ಇಲ್ಲ ಅಂದ್ರೆ ನೀವು ಇನ್ನೂ ಅಟ್ ಇನ್ನೂ ಹೆಚ್ಚಿನ ಕ್ಯಾಮ್ರ ಬೇಕೆಂದ್ರೆ ಇದು ಪ್ರೈಸ್ ಬಂದ್ಬಿಟ್ಟು ಹನ್ನೊಂದು ಹನ್ನೊಂದು ಸಾವಿರ ಇದೆ ಸಾವಿರ ಇದೆ ಇಪ್ಪತ್ತು ಇಪ್ಪತ್ತು ಹಾಂ ಕ್ಲಿಯರ್ ಇದೆ ಐವತ್ತು ಎಮ್ ಪಿ ಕ್ಯಾಮ್ರ ಒಳ್ಳೆ ಬರುತ್ತೆ ಅಮೌಂಟ್ ಹನ್ನೊಂದು ಸಾವಿರ

ಕಮ್ಮಿ ಅಂದರೆ ಆನ್ಲೈನಿಂದ ತಗೊಂಡ್ರೆ ಹನ್ನೊಂದು ಸಾವಿರ ಬೀಳುತ್ತೆ ಆಫ್ಲೈನ್ನಲ್ಲಿ ತಗೊಂಡ್ರೆ ಹನ್ನೊಂದು ಸಾವಿರದ ಐನೂರು ಹಿಂಗೆ ಬೀಳುತ್ತೆ ಹಾಂ ಚಾರ್ಜರ್ ನಾವೇ ಕೊಡ್ತೀವಿ ಇಯರ್ ಫೋನ್ ಬರೋದಿಲ್ಲ ಆ ಬಾಕ್ಸ್ನಲ್ಲಿ ಚಾರ್ಜರ್ ಮಾತ್ರ ಇರ್ತದೆ ಚಾರ್ಜರ್ ಮಾತ್ರ ಇರುತ್ತೆ ನೋಡಿ ನೀವು ಆನ್ಲೈನ್ನಲ್ಲಿ ಪರ್ಚೆಸ್ ಮಾಡ್ತೀರೋ ಅಥ್ವಾ ಆಫ್ಲೈನ್ನಲ್ಲಿ ಪರ್ಚೆಸ್ ಮಾಡ್ತೀರೋ ಹಾಂ ಹಾಂ ಸಂಸಂಗಾ ಆಪ್ಮೇಲೆ ಆಫ್ಲೈನಲ್ಲಿ ಸಿಗುತ್ತೆ ಅದು ಬಂದ್ಬಿಡಿ ಬಂದಿದ್ದೀರಲ್ಲ ಅಂಗಡಿಗೆ ಹಾಂ ಬನ್ನಿ ಬನ್ನಿ ಸಂಸಂಗ್

ಹಾಂ ಆ ಸಂಸಂಗ್ ಬಂದ್ಬಿಟ್ಟು

ಟು ಜಿ ಬಿ ರ್ಯಾಮಿಂದು ಇದೆ ಅದೂ ಐದು ಸಾವಿರ ಆಗುತ್ತೆ ಅಮೌಂಟ್ ಐದು ಸಾವಿರ ಅಮೌಂಟ್ ಆಗುತ್ತೆ ಸಂಸಂಗ್ ಇದು ಚೆನ್ನಾಗಿ ಬರುತ್ತೆ

ಚಾರ್ಜರ್ ಹಾಂ ಮೊಬೈಲ್ ಜೊತೆ ಬರ್ತೈತೆ ಇದು ನಾರ್ಮಲ್ ಪಿನ್ ಹಾಂ ಬರ್ತದೆ ಬರ್ತದೆ ಒಂದು ದಿನ ಬರ್ತೈತೆ ಕ್ಯಾಮ್ರಾ ಹಾಂ ಇದೆ ಇದೆ ಇದು ಮೂವತ್ತೆಂಟು ಇದೆ ಹಾಂ ಚೆನ್ನಾಗಿದೆ

ಬನ್ನಿ ಅಮ್ಮ ಮಧ್ಯಾಹ್ನ ಮೂರು ಗಂಟೆಗೆ ಬನ್ನಿ ನಮ್ಮ ಅಂಗಡಿ ಗದಗ ಗದಗಿಂದ ರೈಲ್ವೆ ಸ್ಟೇಷನಿಂದ ಈ ರೈಲ್ವೆ ಸ್ಟೇಷನಿಂದ ಪುಟ್ಟಯ್ಯ ಸರ್ಕಲ್ ಪುಟ್ಟಯ್ಯ ಸರ್ಕಲ್ಗೆ ಬನ್ನಿ ಹಾಂ ಐದನೇ ಸರ್ಕಲ್ ಹತ್ತಿರ ಪಕ್ಕದಲ್ಲಿದೆ

ಹಾಂ ನಾಳೆ ಬನ್ನಿ ನಾನು ಇರ್ತೇನೆ ಇರ್ತೇನೆ ಬರ್ರಿ ಹಾಂ ಪರ್ಚೆಸ್ ಮಾಡ್ಕೊಂಡು ಹೋಗಿ ಸರಿ ಇಡಲಾ